ನಾವು ಸ್ನಾನ ಮಾಡಿ ದೇವ್ರ ಹತ್ರ ಹೋಗಿ ದಾರವನ್ನು ಹಾಕ್ಕೊಂಡು ಅದಾದಮೇಲೆ ದೇವರಿಗೆಲ್ಲಾ ಆ ಹೂವು ಅಲಂಕಾರ ಮಾಡಿ ಅದಾದಮೇಲೆ ಧೂಪ ಹಚ್ಚಿ ಅವ್ರ ಮೇಲೆ ಭಜನೆ ಮಾಡಿ ಭಕ್ತಿಯಿಂದ ನಮಸ್ಕರಿಸಿ ಎಲ್ಲರಿಗೂ ಪ್ರಸಾದವನ್ನ ಕೊಟ್ಟು ನಮಸ್ಕಾರ ಮಾಡಿ ಇದನ್ನೇ ಪಾಲಿಸ್ತೀವಿ